ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ನಾನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅಡುಗೆ ಮಾಡ್ತೀನಿ ಮತ್ತು ನಾನು ಚಿಕ್ಕವಳಾಗಿದ್ದಾಗಿಂದಲೂ ನಾನು ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ನಾನು ಅಡುಗೆ ಮಾಡ್ತೀನಿ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡ್ತಿದ್ದೆ ನಾನು ಚಿಕ್ಕವಳಿರುವಾಗ ಈವಾಗ ನನ್ನ ಗಂಡನ ಮನೆಯಲ್ಲೂ ಸಹ ನಾನು ನಾನೇ ಅಡುಗೆ ಮಾಡೋದು ಚೆನ್ನಾಗಿ ಮಾಡ್ತೀನಿ ಅದರಲ್ಲಿ ನಾನು ಬೆಳಗ್ಗೆ ಹುಡುಗ್ರಿಗೆ ಲೇಟಾಗುತ್ತೆ ಅಂತ ನಾನು ಬೆಳಗ್ಗೆ ದೋಸೆ ಮಾಡ್ತೀನಿ ಇಡ್ಲಿ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕೇಳ್ತಾರೆ ಬೆಳಗ್ಗೆ ಟೈಮು ಸ್ಕೂಲಿಗೋಗೋ ಟೈಮ್ನಲ್ಲಿ ಟೈಮ್ ಆಗಿಬಿಡುತ್ತಲ್ಲ ಅದಕ್ಕೆ ನಾನು ಬೆಳಗ್ಗೆ ಎದ್ದು ದೋಸೆಯೇ ಜಾಸ್ತಿ ಮಾಡೋದು ದೋಸೆ ಮಾಡ್ಕೊಡ್ತೀನಿ ಮತ್ತು ಒಬ್ಬರಿಗೆ ಚಿತ್ರಾನ್ನ ಮಾಡ್ತೀನಿ ಒಬ್ಬರಿಗೆ ಅನ್ನ ಸಾಂಬಾರು ಮಾಡ್ತೀನಿ ವಯಸ್ಸಾದವ್ರಿಗೆ ನಾನು ಮುದ್ದೆ ಅನ್ನ ಸಾಂಬಾರು ಮತ್ತು ಉಪ್ಸಾರು ಬಸ್ಸಾರು ಈ ಥರ ನಾನು ಅಡುಗೆನ ಮಾಡ್ತೀನಿ ಮತ್ತು ನಾನು ಬೇರೆ ಕಡೆ ಎಲ್ಲಾದ್ರೂ ಹೊರಗಡೆ ಹೋದಾಗ್ಲೂ ಸಹ ನಾನು ಬೇರೆ ನಮ್ಮಜ್ಜಿ ಮನೆಗಾಗಲಿ ನಮ್ಮ ಆಂಟಿ ಮನೆಗಾಗಲಿ ಎಲ್ಲಾದ್ರೂ ನಾನು ಹೊರಗಡೆ ನನ್ನ ಫ್ರೆಂಡ್ಸ್ ಮನೆಗಾಗಲಿ ಹೋದ್ರೆ ಅವರು ನೀನು ಒಪ್ಪೋಲ್ಲ ಅಡುಗೆ ಅಡುಗೆ ಮಾಡಿದ್ದನ್ನು ಅಂಥೇಳಿಬಿಟ್ಟು ನನ್ನೇ ಅಡುಗೆ ಮಾಡಾಕ್ಬಿಡ್ತಾರೆ ನಾನು ಅಲ್ಗೆ ಹೋದಾಗ್ಲೂ ಸಹ ನಾನು ಕ ನಾನು ಕೂರೋಲ್ಲ ಅಲ್ಲೋದ್ರೂ ನಾನು ಅಡುಗೆಗೆ ಎಲ್ಪ್ ಮಾಡ್ತೀನಿ ನಾನೂ ಸಹ ಅಲ್ಲಿ ಅಡುಗೆ ಮಾಡ್ತೀನಿ ತಿಂಡಿಗಳನ್ನೆಲ್ಲ ಮಾಡ್ಕೊಡ್ತೀನಿ ಮತ್ತು ರವೆ ಉಂಡೆ ಇದು ಒಂದು ತುಂಬ ಇಷ್ಟ ನಾನು ಮನೆಯಲ್ಲಿ ಕಾಯಿ ಏನಾದ್ರೂ ಸ್ವಲ್ಪ ಉಳ್ಕೊಂಡ್ಬಿಟ್ರೆ ಕೊಬ್ಬರಿ ಗಿಬ್ರಿ ಎಲ್ಲ ಮನೆಯಲ್ಲಿ ಜಾಸ್ತಿ ಇದ್ದರೆ ಅದನ್ನು ನಾನು ಯಾವುದನ್ನು ಸಹ ಬಿಸಾಕೋಲ್ಲ ಅದನ್ನು ಇದು ತುರಿದ್ಬಿಟ್ಟು ರವೆ ಹಾಕಿ ಅದನ್ನು ನಾನು ರವೆ ರವೆ ಉಂಡೆ ಮಾಡ್ತೀನಿ ಮತ್ತು ಕರ್ಜಿಕಾಯಿ ಮಾಡ್ತೀನಿ ತಿಂಡಿಗಳಲ್ಲೆಲ್ಲ ಮಾಡ್ತೀನಿ ಮತ್ತು ಇದು ನಮ್ಮ ಹುಡುಗ್ರು ಕೇಳ್ತಾವೆ ಆವಾಗವಾಗ ಪೂರಿ ಮತ್ತು ಚಪಾತಿ ಮಾಡ್ತೀನಿ ಮತ್ತು ನಾನು ಮೈಸೂರು ಪಾಕ್ ಮಾಡ್ತೀನಿ ತಿಂಡಿ ತಿಂಡಿಗಳಲ್ಲಿ ಮತ್ತು ನಾನು ಮಾಡೋ ಅಡುಗೆ ತುಂಬ ರುಚಿಯಾಗಿ ಇಷ್ಟಪಡುತ್ತಾರೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಎಲ್ಲ ಮಾಡ್ತೀನಿ ಮತ್ತು ನಾನು ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಹ ಮಾಡ್ತೀನಿ ಅದಕ್ಕೆ ಎಲ್ಲದ್ಕಿಂತಲೂ ನಮ್ಮನೆಯಲ್ಲಿ ಮುದ್ದೆ ತರಕಾರಿ ಸಾಂಬಾರು ಸೊಪ್ಪು ಸಾಂಬಾರು ಮಾತ್ರ ಇಷ್ಟಪಡ್ತಾರೆ ನನ್ನ ಮಕ್ಕಳು ಮಾತ್ರ ಚೆನ್ನಾಗಿ ಬೇರೆಬೇರೆ ಅಡುಗೆಗಳನ್ನ ಕೇಳ್ತಾರೆ ಬಿರಿಯಾನಿ ಜಾಸ್ತಿ ಕೇಳ್ತಾರೆ ಭಾನುವಾರ ಬಂತು ಅಂದರೆ ಮತ್ತು ಚಿಕನ್ನು ಇದು ಕೇಳ್ತಾರೆ ಚಿಕನ್ ಸಾಂಬಾರು ಚಿಕನ್ ಬಿರಿಯಾನಿ ಕೇಳ್ತಾರೆ ಜಾಸ್ತಿ ತರಕಾರಿ ಪಲ್ಯ ಅಂದರೆ ಜಾಸ್ತಿ ತಿನ್ನೋಲ್ಲ ಆದರೆ ದೊಡ್ಡೋರಿಗೆ ತರಕಾರಿ ಮಾಡಲೇಬೇಕು ಅದನ್ನು ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಅವರಿಗೆ ದೊಡ್ಡೋರಿಗೆ ಮಾತ್ರ ಮುದ್ದೆಯೇ ಇನ್ನು ಉಳಿದೋರಿಗೆಲ್ಲ ಮಾತ್ರ ನಾನು ಚಿತ್ರಾನ್ನ ಪುಳಿಯೋಗರೆ ಈ ಥರ ನಾನು ಲಾ ಬೇರೆ ಬೇರೆ ತಿಂಡಿಗಳನ್ನು ನಾನು ಮಾಡ್ಕೊಡ್ತೀನಿ ನನ್ನ ಮಕ್ಕಳು ಅದನ್ನೇ ಇಷ್ಟಪಟ್ಟು ತಿಂತಾರೆ ಮತ್ತು ನಮ್ಮನೆಯಲ್ಲಿ ನಮ್ಮಣ್ಣನ ಮಗಳನ್ನೂ ಸಹ ಅವ್ಳಿಗೆ ತುಂಬ ಇಷ್ಟ ಅವಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಚಪಾತಿ ಈ ಥರ ಪುದೀನ ಪಲಾವು ಅಂದರೆ ತುಂಬ ಇಷ್ಟ ಅವ್ಳಿಗೆ ಅವಳು ಚೆನ್ನಾಗಿ ತಿಂತಾಳೆ ಅದನ್ನು ಮುದ್ದೆ ಉಪ್ಸಾರು ಸೊಪ್ಪು ಉಪ್ಸಾರನ್ನ ಜಾಸ್ತಿ ಕೇಳ್ತಾಯಿರ್ತಾಳೆ ಅವಳು ಮತ್ತು ಸೊಪ್ಪು ಸಾರು ಈ ಥರ ಬಸ್ಸಾರು ನಾನು ಜಾಸ್ತಿ ಮಾಡ್ತೀನಿ ನಾನು ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಮತ್ತು ನಾನು ಎಲ್ಲೇ ಹೊರಗಡೆ ಹೋದಾಗಲಾದ್ರೂ ಅಷ್ಟೇ ಓಟೆಲ್ಗಳಲ್ಲಿ ನಾನು ಜಾಸ್ತಿ ನಾನು ಇದು ಇದ್ಮಾಡೋಲ್ಲ ಊಟ ಮಾಡೋಲ್ಲ ನಾನು ನಾನು ಏನೇ ಇದ್ದರೂ ಮನೆಯಲ್ಲೇ ಬಂದು ನಾನು ರುಚಿಯಾಗಿ ಟೇಸ್ಟಿಯಾಗಿ ನಾನು ಅಡುಗೆ ಮಾಡಿ ಊಟ ಮಾಡ್ತೀನಿ ಮನೆಯವ್ರು ಎಲ್ಲಾದ್ರಲ್ಲೂ ನಾನು ಯಾರೂ ನಮ್ಮನೆಯಲ್ಲಿ ಅಡುಗೆ ಮಾಡೋಲ್ಲ ನಾನೇ ಜಾಸ್ತಿ ಅಗೆಡು ಮಾಡೋದು ಎಲ್ಲರಿಗಿಂತಲೂ ಬ ನೀನೇ ಚೆನ್ನಾಗಿ ಅಡುಗೆ ಮಾಡ್ತೀಯಾ ನೀನೇ ಮಾಡು ಅಂತ ನನಗೆ ಬಿಡ್ತಾರೆ ಆದ್ದರಿಂದ ನಾನು ನಾನೇ ಜಾಸ್ತಿ ಅಡುಗೆ ಮಾಡೋದು ನಾನು ಟೇಸ್ಟಿಯಾಗಿ ಮಾಡ್ತೀನಿ ಸೊಪ್ಪು ತರಕಾರಿದು ಇದೆಲ್ಲ ಮೆಂತ್ಯ ಪಲಾವು ಎಲ್ಲ ಮಾಡ್ತೀನಿ ನಾನು ತಿಂಡಿಗಳಲ್ಲಿ ಎಲ್ಲ ಥರದ ತಿಂಡಿ ಕಡಲೆ ಮಿಠಾಯಿ ಈ ಥರ ಪುಳಿಯೋಗರೆ ಜಾಸ್ತಿ ಮಾಡ್ತೀನಿ ಮತ್ತು ಬಾದುಷಾ ಮಾಡ್ತೀನಿ ಕರ್ಜಿಕಾಯಿ ಮತ್ತು ತಿ ತಿಂಡಿಗಳು ಕ ಖಾರ ಚಕ್ಕುಲಿ ನಿಪ್ಪಟ್ಟು ಇದೆಲ್ಲ ಹಪ್ಪಳ ಎಲ್ಲ ನಾನು ಮನೆ ಮನೆಯಲ್ಲೇ ಮಾಡ್ತೀನಿ ಹಪ್ಪಳ ನಿಪ್ಪಟ್ಟು ಚಕ್ಕುಲಿ ಎಲ್ಲ ಮನೆ ಮನೆಯಲ್ಲೇ ಮಾಡ್ಕೊಡ್ತೀನಿ ನಾನು ಮತ್ತು ಶಾವಿಗೆ ಥರದ್ದು ಇದೆಲ್ಲ ಮಾಡ್ತೀನಿ ನಾನು ಅಕ್ಕಿ ಹಿಟ್ಟಲ್ಲಿ ಬ್ಯಾ ಅದಕ್ಕೆ ನಾನು ತರಕಾರಿ ಪಲ್ಯನ ಮಾಡ್ತೀನಿ ಮತ್ತು ಅದು ತುಂಬ ಚೆನ್ನಾಗಿರುತ್ತೆ ಅದು ತಿಂತಾ ಇದ್ದರೇನೆ ಸ್ವಲ್ಪ ಟೇಸ್ಟಿಯಾಗಿರಬೇಕು ಆಹಾ ಅಂತನ್ನಬೇಕು ಆ ಥರ ಇರಬೇಕು ಅದಕ್ಕೋಸ್ಕರ ಎಲ್ಲೇ ಹೋದ್ರೂ ನನಗೆ ಅಡುಗೆ ಮಾಡೋಕೆ ತುಂಬ ಇಷ್ಟ ಫ್ರೆಂಡ್ಸ್ ಮನೆಗೋದ್ರೆ ನೆಂಟರು ಮನೆಗೋಗಲಿ ಎಲ್ಲಿಗೆ ಹೋದ್ರೂ ನಮ್ಮ ಅಕ್ಕಪಕ್ಕದ ಮನೆಯವರಾದ್ರೂ ಅಷ್ಟೇ ಏನಾದ್ರೂ ಒಂದು ಹಬ್ಬ ಹರಿದಿನಗಳಲ್ಲಿ ನನಗೆ ಇದಕ್ಕೆ ಏನು ಹಾಕಬೇಕು ಯಾವ ಸಾಮಾನು ಹಾಕಬೇಕು ಯಾವ ಸಾಮಾಗ್ರಿಗಳನ್ನ ಹಾಕಬೇಕು ಇದು ಎಷ್ಟು ಇದನ್ನು ಹಾಕಬೇಕು ಅಂತ ಕೇಳ್ತಾರೆ ಅದಕ್ಕೆ ನಾನು ಅವ್ರಿಗೂ ಸಹ ನಾನು ಸಹಾಯ ಮಾಡ್ತೀನಿ ಪಕ್ಕ ಅಕ್ಕಪಕ್ಕದ ಮನೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಮತ್ತು ಅವರು ಕೇಳಿದಂಥ ತಿಂಡಿಗಳನ್ನು ಪದಾರ್ಥ ಇದ್ದ ಪದಾರ್ಥಗಳನ್ನು ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ತರಕಾರಿಯೇ ಆಗಲಿ ನಾನು ಅಡುಗೆನ ಅವ್ರಿಗೂ ಸಹ ಮಾಡ್ಕೊಳ್ತೀನಿ ನಮ್ಮನೆಯಲ್ಲೂ ಸಹ ಮಾಡ್ತೀನಿ ನಮ್ಮ ಯಜಮಾನ್ರಿಗೂ ಸಹ ಅವರಿಗೆ ಅವರಿಗೆ ತುಂಬ ಚಿಕನ್ನು ಅಂದರೆ ತುಂಬ ಇಷ್ಟ ಮುದ್ದೆ ಉಪ್ಸಾರಂದ್ರೂ ತುಂಬ ಇಷ್ಟ ಹಂಗಾಗಿ ನಾನು ಅವ್ರಿಗೂ ಸಹ ನಾನು ಅದನ್ನು ಮಾಡ್ಕೊಡ್ತೀನಿ ನಮ್ಮಮ್ಮ ಅತ್ತೆಗೂ ಸಹ ಮುದ್ದೆ ಉಪ್ಸಾರು ಅಂದರೆ ತುಂಬ ಇಷ್ಟ ಅವ್ರು ಜಾಸ್ತಿ ಇಷ್ಟಪಡೋದೆ ಸೊಪ್ಪು ಮತ್ತು ಬಸ್ಸಾರು ಸೊಪ್ಪು ಸಾರು ಮುದ್ದೆಯೇ ಅವ್ರು ಇಷ್ಟಪಡೋದು ಹಂಗಾಗಿ ನಾನು ಅವ್ರು ಕೇಳಿದ್ದನ್ನೇ ಮಾಡ್ಕೊಡ್ತೀನಿ ನನ್ನ ಮಕ್ಕಳಿಗೆ ಅವ್ರು ತಿಂಡಿ ಕೇಳ್ತಾರೆ ನಾಷ್ಟ ಬೆಳಗ್ಗೆ ಉಪ್ಪಿಟ್ಟು ಚಿತ್ರಾನ್ನ ಮತ್ತು ಚಪಾತಿ ಈ ಥರ ಕೇಳ್ತಾರೆ ಅವರು ಜಾಸ್ತಿ ಮಾಡೋದೆಂದರೆ ದೋಸೆಯೇ ಮಾಡೋದು ನಾನು ಹಂಗಾಗಿ ನನ್ನ ಮಕ್ಕಳು ಅದನ್ನು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸಾಯಂಕಾಲ ಬಂದ ತಕ್ಷಣ ನಾನು ಅನ್ನ ಸಾಂಬರನ್ನ ಮಾಡ್ಕೊಳ್ತೀನಿ ಅವರು ಒಂದು ಬ ತಿಂತಾರೆ ಅದು ಚೆನ್ನಾಗಿದೆ ಅಂತ ತುಂಬ ಟೇಸ್ಟಿಯಾಗಿದೆ ಅಂತ ತಿಂತಾರೆ ನಾನು ಯಾವುದೇ ಸಾಮಾನು ಮನೆಯಲ್ಲಿ ಒಂಚೂರು ಉಳ್ಕೊಂಡರೂ ನಾನು ವ್ಯರ್ಥ ಮಾಡೋಲ್ಲ ಅನ್ನ ಇದ್ದರೂ ಅದನ್ನು ಹಾಕಿಬಿಟ್ಟು ಮುದ್ದೆಗೆ ಹಾಕಿ ನಾನು ಚೆನ್ನಾಗಿ ಮುದ್ದೆನ ಮಾಡ್ತೀನಿ ಬಿಸಾಕೋದಿಲ್ಲ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ನಾನು ಒಂದು ಬೆಳಗ್ಗೆ ರಾತ್ರಿ ಟೈಮ್ ಉಳಿದಿದ್ರೂನು ಬೆಳಗ್ಗೆಗೆ ಅದನ್ನು ಕುದಿಸಿ ಕೊಟ್ಟರೆ ನಮ್ಮನೆಯಲ್ಲಿ ಯಾವುನ್ನು ಬಿಸಾಕೋಲ್ಲ ತಿಂತಾರೆ ಚೆನ್ನಾಗಿ ತರಕಾರಿ ಸಾಂಬಾರು ಕೊಟ್ಟರು ಅಷ್ಟೇ ಮುದ್ದೆ ಉಪ್ಸಾರು ಕೊಟ್ಟರು ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ತಿಂತಾರೆ ಯಾವುದನ್ನೂ ಬಿಸಾಕೋಲ್ಲ ನಾನು ಅಂದರೆ ಹೆಚ್ಚಿಗೆ ಅಂದರೆ ನಮ್ಮನೆಯಲ್ಲಿ ನಾನೇ ಅಡುಗೆ ಮಾಡೋದು ಈವಾಗ ನಮ್ಮಕ್ಳಿಗೋಸ್ಕರವೂ ಅಷ್ಟೇ ಏನೇ ತಿಂಡಿ ಬೇಕಾದ್ರೂ ನಾನೇ ಮಾಡೋದು ಬೆಳಗ್ಗೆ ಟೈಮು ಬೋಂಡ ಆಗಲಿ ಅದು ಬಜ್ಜಿ ಆಗಿರಲಿ ವಡೆ ಆಗಿರಲಿ ನಿಪ್ಪಟ್ಟು ಏನೇ ತಿಂಡಿ ಬೇಕಾದ್ರೂ ನಾನೇ ಮಾಡಿಕೊಡೋದು ಮಕ್ಕಳಿಗೆ ಅವ್ರು ಕೇಳಿದ್ದೆಲ್ಲವೂ ನಾನು ಮಾಡ್ಕೊಡ್ತೀನಿ ಚೆನ್ನಾಗಿ ಟೇಸ್ಟು ಟೇಸ್ಟು ಟೇಸ್ಟಿಯಾಗಿ ಮಾಡ್ತೀನಿ ಹಂಗಾಗಿ ಅವರು ತುಂಬ ಇಷ್ಟಪಡ್ತಾರೆ ನಮ್ಮ ನೆಂಟರು ಮನೆಗಳಲ್ಲೋದ್ರೂ ಅಷ್ಟೇ ಅವರು ಮತ್ತೆ ಒಂದ್ಸರಿ ನನಗೆ ಫೋನ್ ಮಾಡಿ ಕರ್ಸ್ಕೊಳ್ತಾರೆ ಈ ಥರ ಬೇಕು ಬಾ ಮಾಡಿಕೊಡು ತುಂಬ ಇಷ್ಟ ಚೆನ್ನಾಗಿ ಮಾಡ್ತೀಯಾ ಹಾಗೆ ಹೀಗೆ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ಕರೆ ಮಾಡಿ ನನಗೆ ಊರಿಗೆ ಬಾ ಊರಿಗೆ ಕರ್ಸ್ಕೊಂಡು ನನ್ನ ಹತ್ರ ಅಡುಗೆನ ಮಾಡಿಸ್ಕೊಂಡು ಊಟ ಮಾಡ್ತಾರೆ ತಿಂತಾರೆ ಆಮೇಲೆ ನಾನು ಫ್ರೆಂಡ್ ಮನೆಗೋದ್ರೂ ಅಷ್ಟೇ ನಾನು ನಾನು ಅಲ್ಲೋದ್ರೆ ಅವಳು ಸಹ ಇಷ್ಟಪಟ್ಟು ಕರಿತಾಳೆ ನನ್ನನ್ನು ಬಾರೇ ಈ ಥರ ತಿಂಡಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಆ ಥರ ಮಾಡಿಕೊಡು ಅಂತ ಕೇಳ್ತಾಳೆ ನಾನು ಮತ್ತೆ ಹೋಗಿ ಮಾಡ್ಕೊಡ್ತೀನಿ ನಮ್ಮ ಅಕ್ಕಪಕ್ಕದ ಮನೆ ಕಾರ್ಯಗಳಾದರೂ ಸಹ ನನಗೆ ಕರಿತಾರೆ ಆವಾಗ ಹೋಗಿ ನಾನು ಅಲ್ಲಿ ಅಡುಗೆಗೆ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ಕೊಡ್ತೀನಿ ನಾನು ಅವ್ರು ಕೇಳಿದ ತಿಂಡಿ ಸಹ ನಾನು ಮಾಡ್ಕೊಡ್ತೀನಿ ಅವರು ಒಂದು ತಿಂಡಿ ಮಾಡಿದರೆ ನಾನೊಂದು ತಿಂಡಿನ ಮಾಡಿ ರೆಡಿ ಮಾಡ್ಕೊಡ್ತೀನಿ ಅವ್ರು ಕೇಳಿದ್ದ ತಿಂಡಿನ ನಾನು ಮಾಡ್ಕೊಡ್ತೀನಿ ಅವರು ಸಾಮಾಗ್ರಿಗಳನ್ನೆಲ್ಲವೂ ನನಗೆ ಒದಗಿಸ್ಕೊಡ್ತಾರೆ ಹಂಗಾಗಿ ನಾನು ತಿಂಡಿನ ಮಾಡ್ತೀನಿ ರವೆ ಉಂಡೆ ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಮತ್ತು ವಡೆ ಚಕ್ಕುಲಿ ನಿಪ್ಪಟ್ಟು ಆಗಿರ್ಬೋದು ನಾನು ಅದನ್ನ ಮನೆಯಲ್ಲೇ ಮಾಡ್ತೀನಿ ಮತ್ತು ಅವರು ಕ್ ಕೇ ಕರೆದ್ರೆ ನಾನವ್ರ ಮನೆಗೆ ಹೋಗಿ ಅಲ್ಲೇ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನಮ್ಮನೆಯಲ್ಲೇ ಸೆ ನಾನೇ ನಮ್ಮನೆಯಿಂದಲೇ ಮಾಡ್ಕೊಂಡು ತಗೊಂಡು ಹೋಗಿ ಕೊಡ್ತೀನಿ ತುಂಬ ಟೇಸ್ಟಿಯಾಗಿದೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿದೆ ಅಂಥೇಳ್ಬಿಟ್ಟು ಹಾಗಾಗಿ ಜಾಸ್ತಿ ನಾನು ನಮ್ಮ ನೆಂಟರು ಮನೆಗಳಲ್ಲಿ ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ನಾನು ಅಡುಗೆ ಮಾಡೋದನ್ನು ತುಂಬ ರುಚಿಯಾಗಿ ರುಚಿಯಾಗಿದೆ ಅಂತ ಅವರು ಇಷ್ಟಪಡ್ತಾರೆ ನಮ್ಮನೆಯಲ್ಲೂ ಅಷ್ಟೇ ತುಂಬ ರುಚಿಯಾಗಿದೆ ಅಂತ ಇಷ್ಟಪಟ್ಟು ತಿಂತಾರೆ ನಾನು ಜಾಸ್ತಿ ಚಿಕನ್ನು ಮಟನ್ನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಈ ಥರ ಸೊಪ್ಪು ಮೆಂತ್ಯ ಪಲಾವು ಟೊಮ್ಯಾಟೋ ಬಾತು ತರಕಾರಿ ಬಾತು ಬಿರಿಯಾನಿ ಇದನ್ನೇ ನಾನು ಜಾಸ್ತಿ ಮಾಡೋದು ಬೇರೆ ಮಾ ಸಾಯಂಕಾಲ ಬೆಳಗ್ಗೆ ದೋಸೆ ಇಡ್ಲಿ ಇದನ್ನು ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನು ನಾನು ಬಿಸಿಬೇಳೆಬಾತು ಈ ಥರ ಬೇರೆ ಬೇರೆ ಥರದ ಅಡುಗೆಗಳನ್ನ ಕೇಳ್ತಾರೆ ಅದಕ್ಕೆ ನಾನು ಬೇರೆ ಎಲ್ಲೂ ರುಚಿ ಆಗೋಲ್ಲ ಅಂಥೇಳ್ಬಿಟ್ಟು ನಾನು ನಾನೇ ಅಡುಗೆನ ಮಾ ಮಾ ಮಾಡೋದು ನನ್ನ ಫ್ರೆಂಡ್ ಮನೆಯಲ್ಲಿ ಹಿಡಿಸಿಲ್ಲ ಅಂದರೆ ನಾನು ಮನೆಗೆ ಬಂದು ಅಡುಗೆನ ಮಾಡಿಕೊಂಡು ತಿಂತೀನಿ ನಾನು ಎಲ್ಲೂ ಇಷ್ಟಪಡೋಲ್ಲ ಹೋಟೆಲ್ ಊಟವೂ ಸಹ ಇಷ್ಟಪಡೋಲ್ಲ ನಾನು ಮನೆಯಲ್ಲೇ ನಾನೇ ಮಾಡ್ತೀನಿ ಚೆನ್ನಾಗಿ ವೆರೈಟಿಯಾಗಿ ತ ಟೇಸ್ಟಿಯಾಗಿ ನಾನು ಅಡುಗೆ ಮಾಡ್ತೀನಿ ನಮ್ಮ ಯಜಮಾನ್ರಿಗೂ ಅಷ್ಟೇ ಚಿಕನ್ ಸಾಂಬಾರು ಅಂದರೆ ಇಷ್ಟ ಮುದ್ದೆ ಸಾಂಬಾರು ಉಪ್ಸಾರು ಸೊಪ್ಪು ಉಪ್ಸಾರು ಅಂತ ಹೇಳಿದ್ರೆ ನಮ್ಮಮ್ಮನಿಗೂ ನಮ್ಮತ್ತೇರಿಗೂ ಸಹ ಅದೇ ಇಷ್ಟ ಅದಕ್ಕೆ ನಾನು ಸೊಪ್ಪು ಉಪ್ಸಾರು ಮುದ್ದೆ ಚಿಕನ್ ಸಾಂಬಾರನ್ನು ನಾನು ಜಾಸ್ತಿಯಾಗಿ ಮಾಡ್ತೀನಿ ನಮ್ಮನೆಯಲ್ಲಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಜಾಸ್ತಿ ಮಾಡ್ತೀವಿ ಭಾನುವಾರ ಭಾನುವಾರ ಜ ಜಾಸ್ತಿ ಮಾಡ್ತೀವಿ ಅದನ್ನು ಮತ್ತು ಮುದ್ದೆ ಮುದ್ದೆ ಉಪ್ಸಾರು ಬೆಳಗ್ಗೆ ಟೈಮ್ ಮಾಡ್ತೀವಿ ಸೊಪ್ಪು ಉಪ್ಸಾರು ಮುದ್ದೆ ಬೆಳಗ್ಗೆ ಟೈಮ್ ಮಾಡ್ತೀವಿ ಚಿಕನ್ನು ಮಟನ್ನು ಎಲ್ಲ ಸಂಜೆ ಟೈಮ್ ಭಾನುವಾರನೇ ಜಾಸ್ತಿ ಮಾಡೋದು ಬೇರೆ ಟೈ ದಿನಕ್ಕಿಂತ ನಾನು ಭಾನುವಾರ ಜಾಸ್ತಿ ಮಾಡ್ತೀನಿ ಹಂಗಾಗಿ ನಾನು ಬೇರೆ ಕಡೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನನಗೆ ಫ್ರೆಂಡ್ಸ್ಗಳಿಗೂ ಸಹ ಗೊತ್ತಾಗಿಬಿಟ್ಟು ಅವರನ್ನೇ ಅವರಿಗೆ ಏನಾದ್ರೂ ಮನೆಗೆ ಹೋಗಬೇಕು ಅಂದರೆ ಮುಂದಾಗಿ ತೆಗೆದಿಟ್ಟಿರ್ತಾರೆ ನಾನು ಅಲ್ಲೇ ಹೋಗಿ ಅವ್ರ ಮನೆಗೋಗಿ ನಾನೇ ಅಡುಗೆ ಮಾಡಿ ಅವ್ರಿಗೂ ಬಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಬರ್ತೀನಿ ನಮ್ಮ ನೆಂಟ್ರ ಮನೆಗೋದ್ರು ಅಷ್ಟೇ ಅವ್ರಿಗೂ ಅವರು ನನ್ನನ್ನೇ ಕರಿತಾರೆ ನೀನೇ ಅಡುಗೆ ಮಾಡು ಅಂಥೇಳಿ ನನ್ನೇ ಬಿಡ್ತಾರೆ ನಾನೇ ಅಡುಗೆ ಮಾಡೋದು ಅಲ್ಲಿ ಸಹ ಚಿಕನ್ನು ಮಟನ್ನು ಉಪ್ಸಾರು ಮುದ್ದೆ ಎಲ್ಲ ನನಗೆ ಅವರೇ ಮಾಡಾಕ್ಬಿಡ್ತಾರೆ ಅವ್ರಿಗೇನು ಬಿ ಬೇಕಾದ್ರೂ ತಿಂಡಿ ಬೇಕಾದ್ರೂ ಒಂದು ಚಕ್ಕುಲಿ ಒತ್ತಬೇಕಾದ್ರೂ ಸಹ ನನ್ನೇ ಇದನ್ನ ಬಿಡ್ತಾರೆ ನಾನೇ ಅಡುಗೆ ಮಾಡ್ತೀನಿ ಚಕ್ಕುಲಿ ಮಾಡ್ತೀನಿ ನಿಪ್ಪಟ್ಟು ಎಲ್ಲ ನಾನೇ ಒತ್ಕೊಡ್ತೀನಿ ನನ್ಗೆ ಜಾಸ್ತಿ ಅವರೆಲ್ಲ ನನ್ನ ನಮ್ಮ ನೆಂಟರುಗಳು ನನ್ನನ್ನು ತುಂಬ ಇಷ್ಟಪಡ್ತಾರೆ ತಿಂಡಿ ಮಾಡೋದರಲ್ಲಿ ಅಡುಗೆ ಮಾಡೋದರಲ್ಲಿ ಅವರು ನನ್ನನ್ನು ಫೋನ್ ಮಾಡಿ ಕರೆಸ್ಕೊಂಡು ನನಗೆ ಬೇಕಾದ ಅಡುಗೆಯನ್ನು ಮಾಡ್ಸ್ಕೊಂಡು ತಿಂತಾರೆ ಚೆನ್ನಾಗಿ ಮಾಡ್ತಾಳೆ ಅಂಥೇಳ್ಬಿಟ್ಟು ಹಾಗಾಗಿ ನಾನು ನೆಂಟರು ಮನೆಗೋದಾಗ ನಾನೇ ಅಡುಗೆ ಮಾಡ್ತೀನಿ ನಮ್ಮನೆಯಲ್ಲೂ ಸಹ ಬೆಳಗ್ಗೆ ನಾನ್ ವೆಜ್ ಜಾಸ್ತಿ ಅಡುಗೆ ಮಾಡೋಲ್ಲ ನಮ್ಮನೆಯಲ್ಲಿ ಯಾರೂ ಮಾಡೋಲ್ಲ ವಯಸ್ಸಾದವ್ರಿದ್ದಾರೆ ನಮ್ಮಣ್ಣನ ಮಗಳು ಅವಳು ಕಾಲೇಜಿಗೆ ಹೋಗ್ತಾಳೆ ಮಾಡೋಲ್ಲ ನನ್ನ ಮಕ್ಕಳು ಸಣ್ಣೋರು ಅವರು ಕೇಳಿದ್ದನ್ನು ಮಾಡಿಕೊಡ್ಬೇಕು ಹಂಗಾಗಿ ನಾನು ನಾನೇ ಅಡುಗೆ ಮಾಡೋದು ಬೆಳಗ್ಗೆ ನಾಷ್ಟ ಎಲ್ಲ ಥರದ ತಿಂಡಿಗಳನ್ನು ಮಾಡ್ತೀನಿ ಚಿಕನ್ನು ಮಟನ್ನು ಚಪಾತಿ ಪೂರಿ ಮೆಂತ್ಯ ಮೆಂತ್ಯ ಪಲಾವು ಟೊಮ್ಯಾಟೋ ಬಾತು ತರಕಾರಿ ಬಾತು ಪ್ರತಿಯೊಂದೂ ನಾನು ಮಾಡ್ತೀನಿ ನಮ್ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಮಾಡ್ತಾಳೆ ಅಂತ ಹೇಳಿ ಎಲ್ಲರೂ ನನ್ನನ್ನು ಹೋಗಳ್ತಾರೆ ಹಂಗಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾಳೆ ಅಂಥೇಳಿಬಿಟ್ಟು ಯಾವಾಗಲೂ ನನ್ನ ನನ್ನನ್ನೇ ಇಷ್ಟಪಡ್ತಾರೆ ನಾನೇ ಮಾಡೋ ಅಡುಗೆನೇ ಇಷ್ಟಪಡ್ತಾರೆ ನಾನು ಮುದ್ದೆ ಉಪ್ಸಾರು ಜಾಸ್ತಿ ನಮ್ಮನೆಯಲ್ಲಿ ಮಾಡೋದು ಚಿಕನ್ನು ಮಟನ್ನು ಭಾನುವಾರ ಮಾತ್ರ ಮಾಡ್ತೀವಿ ಬಿರಿಯಾನಿ ಮತ್ತು ಕಬಾಬು ಆ ಥರ ಇದ್ದರೆ ನಾನು ಭಾನುವಾರ ಮಾತ್ರ ಮಾಡ್ತೀನಿ ಹಬ್ಬದ ದಿನಗಳಲ್ಲಿ ಜಾಸ್ತಿ ಮಾಡ್ತೀವಿ ಎಲ್ಲ ನಾನು ನನ್ನ ಮಕ್ಳಿಗೆ ಮಾತ್ರ ನಾಷ್ಟ ಮಾಡ್ತೀನಿ ವಯಸ್ಸಾದವರಿಗೆಲ್ಲ ಮುದ್ದೆ ಉಪ್ಸಾರು ಅನ್ನ ಮಾತ್ರ ಮಾಡ್ಕೊಡ್ತೀನಿ